ಹಾಂ ಹೇಳಿ ಹಾಂ ಹೌದಾ ನಮ್ಮಲ್ಲಿ ತುಂಬ ವೆರೈಟೀಸ್ ಡಿಸೈನ್ಸ್ ಇದೆ ನಿಮ್ಮ ವೆಡ್ಡಿಂಗ್ ಪ್ಲಾನ್ಗೆ ಸೂಟ್ ಆಗೋವಂಥದ್ದು ನಿಮ್ಗೆ ಎಲ್ಲದು ನಿಮ್ಗೆ ಏನು ಒಡವೆಗಳು ಬೇಕೋ ಸೆಟ್ ಬೇಕೋ ಅಥ್ವ ಏನು ಊಟದ ಐಟಮ್ಸ್ ಆಗಲಿ ಚೌಟ್ರಿ ಬಗ್ಗೆ ಆಗಲಿ ಎಲ್ಲ ಕಂಪ್ಲೀಟಾಗಿ ನಮ್ಮಲ್ಲೇ ಸಿಗುತ್ತೆ ನಿಮ್ಗ ಎಷ್ಟು ಅಮೌಂಟಲ್ಲಿ ಬೇಕು ಎಷ್ಟು ಬಜೆಟಲ್ಲಿ ಬೇಕು ಅಂತ ಕೇಳಿದರೆ ಅಷ್ಟ್ರಲ್ಲಿ ಮಾಡ್ಕೊಡ್ತೀವಿ ಮೇಡಮ್ ಹ್ಞೂ ನಿಮ್ಗ ಯಾವ ಥರದ್ದು ಬೇಕು ಸೆಟ್ಸ್ ಎಲ್ಲ ಯಾವ ಥರ ಇರಬೇಕು ತುಂಬಾ ಗ್ರ್ಯಾಂಡ್ ಲುಕ್ ಇರ್ಬೇಕಾ ಇಲ್ಲ ಸಿಂಪಲ್ ಲುಕ್ ಇರ್ಬೇಕಾ ಸಿಂಪಲಾಗೆ ಇರ್ಬೇಕಾ ಹಾಂ ಮತ್ತು ನಿಮಗೆ ಸೆಟ್ಸ್ ಅದೆಲ್ಲ ಡಿಸೈನ್ಸ್ ಎಲ್ಲ ವಾಟ್ಸ್ಆ್ಯಪ್ ಮಾಡೋಣ್ವ ಹಾಂ ಓಕೆ ಹ್ಞೂ ಡಿಸೈನ್ ಎಲ್ಲ ಹೌದು ನಿಮ್ಗ ತೊರ್ಸ್ತೀನಿ ಆಮೇಲೆ ನಿಮ್ಗ ಯಾವ್ದು ಬೇಕು ಅದು ನೀವೇ ಸೆಲೆಕ್ಟ್ ಮಾಡ್ಕೋಬೌದು ನಿಮ್ಗ ಯಾವ ಥರದ್ದು ಬೇಕೋ ಆ ಥರದ್ದೆಲ್ಲ ನಾವು ಶೋ ಮಾಡ್ತೀವಿ ಅದನ್ನೇ ಸೆಲೆಕ್ಟ್ ಮಾಡ್ಕೋಬೌದು ಹ್ಞೂ ಫೊಟೋಶೂಟ್ ಎಲ್ಲ ಯಾವ ಥರ ಬೇಕು ಫೊಟೋಶೂಟ್ ಎಲ್ಲ ಏನಾದರು ಅವಶ್ಯಕತೆ ಇದ್ಯಾ ಹಾಂ ಯಾವ ಜಾಗ್ದಲ್ಲಿ ಬೇಕು ಯಾವ ಪ್ಲೇಸಸ್ ಪ್ಲೇಸ್ ಯಾವ ಪ್ಲೇಸಲ್ಲಿ ಬೇಕು ಹಾಂ ಹಾಂ ಓಕೆ ಓಕೆ ಹಾಂ ನೇಚರ್ ಪ ಇದು ಇರ್ಬೇಕಾ ನಿಮಗೆ ಲುಕ್ಕಿಂಗ್ ಇರ್ಬೇಕಾ ಹಾಂ ಓಕೆ ಓಕೆ ಮತ್ತು ಇನ್ನ ಯಾವ ಥರ ಇರಬೇಕು ಇನ್ಯಾವ ಥರ ಇರ್ಬೇಕು ಹೇಳಿ ನಮ್ಮ ಆಫೀಸ್ ಹಾಂ ಬನ್ನಿ ಹಾಂ ಲೊಕೇಷನ್ನು ವಾಟ್ಸ್ಆ್ಯಪ್ ಮಾಡ್ತೀನಿ

ವೆಲ್ಕಮ್